ಮಹಿಳೆಯರಿಗೆ ಪ್ರಿಯವಾದುದ್ದೆಂದರೆ ಯಾರಿಗೆ ತಾನೆ ಇಷ್ಟವಿಲ್ಲ ಬಂಗಾರ ಬಂಗಾರ ಅಂದರೆ ಮಹಿಳೆಯರು ತುಂಬ ಇಷ್ಟಪಡುವಂತಹ ವಸ್ತು ಮನುಷ್ಯ ಅದರಲ್ಲೂ ಮಹಿಳೆಯರು ಬಂಗಾರ ಪ್ರಿಯರು ಅವರು ಕಣ್ಣಿಗೆ ಕಿವಿಗೆ ಮೂಗಿಗೆ ಬಾಯಿಗೆ ಎಲ್ಲಾದಕ್ಕು ಬೇಕಾದರೂ ಬಂಗಾರವನ್ನು ಧರಿಸಿ ಬಿಡುತ್ತಾರೆ ಅದರಲ್ಲಿಯೂ ಪ್ರಮುಖವಾಗಿ ಬಳೆ ಬಂಗಾರದ ಬಳೆ ಬಳೆಯೆಂದರೆ ಎಲ್ಲರಿಗೂ ಇಷ್ಟವಾದಂಥ ವಸ್ತು ಮಹಿಳೆಯರು ತಮಗೆ ತಮ್ಮ ಕೈಗಳ ಶೃಂಗಾರಕ್ಕೋಸ್ಕರವಾಗಿ ಬಂಗಾರದ ಬಳೆಗಳನ್ನು ಧರಿಸುತ್ತಾರೆ ಗಾಜಿನ ಬಳೆಗಳನ್ನೂ ಕೂಡ ಧರಿಸುತ್ತಾರೆ ಅದು ಗಾಜಿನ ಬಳೆಗಳು ಪ್ಲಾಸ್ಟಿಕ್ ಬಳೆಗಳು ಎಷ್ಟು ರೀತಿಯ ಬಳೆಗಳನ್ನು ಧರಿಸುತ್ತಾರೆ ಪ್ಲಾಸ್ಟೀಕಿಂದ ಹಿಡಿದು ಬೆಳ್ಳಿಯವರೆಗೂ ಕೂಡ ಬಳೆಗಳನ್ನು ಧರಿಸುತ್ತಾರೆ ಬಂಗಾರದ ಬಳೆಗಳನ್ನು ಧರಿಸಿದ ಹೆಣ್ಣಿನ ಕೈಗಳನ್ನು ನೋಡಲು ಕಣ್ಣು ಸಾಧ್ಯವಾಗುವುದಿಲ್ಲ ಅದರಲ್ಲಿಯೂ ಬಂಗಾರದ ಬಳೆಗಳನ್ನು ಹಾಕಿಕೊಂಡು ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಓಡಾಡುತ್ತಿದ್ದರೆ ಬಂಗ್ ಬಳೆಗಳ ಶಬ್ದಗಳು ಘಲ್ ಘಲ್ ಘಲ್ ಎನ್ನುತ್ತಿದ್ದರೆ ಮನೆಯಲ್ಲಿ ಏನೋ ಒಂದು ಥರ ಖುಷಿಯ ವಾತಾವರಣ ಮನೆಯ ಸ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಉಂಟು ಮಾಡುತ್ತದೆ ಬಳೆಗಳು ಬಳೆಗಳನ್ನು ಎಲ್ಲ ಎಲ್ಲರೂ ಧರಿಸುತ್ತಾರೆ ಬಳೆಗಳನ್ನು ಧರಿಸಿಕೊಂಡು ಓಡಾಡುವುದೇ ಒಂದು ಅದ್ಭುತವಾದಂತಹ ವಿಷಯ ಬಂಗಾರದ ಬಳೆಗಳನ್ನು ಹಾಕಿಕೊಂಡು ಮಹಿಳೆಯರು ತಮಗೆ ಇಷ್ಟವಾದಂಥ ಕೆಲಸಗಳನ್ನು ಮಾಡುತ್ತಿದ್ದರೆ ಅವರ ಕೈಗಳನ್ನು ನೋಡಲೇ ಒಂದು ಅದ್ಭುತ ಬಂಗಾರದ ಬಳೆಗಳನ್ನು ಹಾಕಿಕೊಂಡು ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಹೋಗುತ್ತಿದ್ದರೆ ಬಂಗಾರದ ಬಳೆಗಳನ್ನು ನೋಡಿದವರು ಎಷ್ಟು ಚೆನ್ನಾಗಿದೆ ಕೈಗಳಲ್ಲಿ ಬ ಬಳೆಗಳು ಎಂದು ಹೇಳುತ್ತಾರೆ ಮ ಗಾಜಿನ ಬಳೆಗಳನ್ನು ಆ ಬಳೆಗಳು ಮದುವೆ ಸಮಾರಂಭಗಳಲ್ಲಿ ಹಾಕಿಕೊಳ್ಳುತ್ತಾರೆ ಮದುಮಕ್ಕಳಿಗೆ ಬಂಗಾರದ ಬಳೆಗಳ ಬಂಗಾರದ ಬಳೆಗಳನ್ನು ಹಾಕುತ್ತಾರೆ ಗಾಜಿನ ಬಳೆಗಳನ್ನೂ ಹಾಕುತ್ತಾರೆ ಮದುವೆ ಸಮಾರಂಭಗಳಲ್ಲಿ ಮಹಿಳೆ ಮಹಿಳೆಯರು ಬಂಗಾರದ ಬಳೆಗಳನ್ನು ಧರಿಸಿಕೊಂಡು ಹೋಗುತ್ತಾರೆ ಇದರಿಂದಾಗಿ ಬಂಗಾರದ ಬಳೆಗಳನ್ನು ಧರಿಸಿಕೊಳ್ಳುವ ಧರಿಸಿಕೊಳ್ಳುವುದರಿಂದಾಗಿ ಹೆಣ್ಣಿನ ಕೈಗಳು ತ ಶೃಂಗಾರವನ್ನು ನೋಡಲೇ ಸಾಧ್ಯವಾಗುವುದಿಲ್ಲ ಬಳೆಗಳನ್ನು ಹಾಕಿಕೊಂಡು ಬಂಗಾರದ ಬಳೆಗಳನ್ನು ಹಾಕಿಕೊಳ್ಳುವ ಯಾ ಹಾಕಿಕೊಂಡು ಓಡಾಡುತ್ತಿದ್ದರೆ ಅದರ ಇದೇ ಗಮ್ಮತ್ತೇ ಬೇರೆಯಾಗಿರುತ್ತದೆ ಬಂಗ್ ಎಲ್ಲ ಎಲ್ಲಿ ನೋಡಿದರಲ್ಲಿಯೂ ಕೂಡ ಬಂಗಾರದ ಅಂಗಡಿಗಳಲ್ಲಿ ಬಂಗಾರದ ಬಳೆಗಳನ್ನು ಇಟ್ಟುಕೊಂಡೇ ಇರುತ್ತಾರೆ ಏಕೆಂದರೆ ಮಹಿಳೆಯರು ಬಂಗಾರ ಪ್ರಿಯರು ಬಂಗಾರವಿಲ್ಲದಿದ್ದರೆ ಅವರು ತಮ್ಮ ಜೀವನವನ್ನೇ ನಡೆಸುವ ಬಂಗಾರವಿಲ್ಲದಿದ್ದರೆ ಅವರಿಗೆ ಬದುಕಲು ಸಾಧ್ಯವೇ ಆಗುವುದಿಲ್ಲ ಅನ್ನೋವ್ರ ಅನ್ನುವಷ್ಟರ ಮಟ್ಟಿಗೆ ಬಂಗಾರದ ಮೇಲೆ ಮಹಿಳೆಯರು ಆಕರ್ಷಣೆಯನ್ನು ಹೊಂದುತ್ತಾರೆ ಇಡೀ ಇಡೀ ಪ್ರಪಂಚದಲ್ಲಿಯೇ ಕರ್ಣವಾದ ಇಡೀ ಪ್ರಪಂಚದಲ್ಲಿಯೇ ಭಾರತದಲ್ಲಿ ಮಹಿಳೆಯರು ಹೆಚ್ಚಾಗಿ ಬಂಗಾರವನ್ನು ಇಷ್ಟಪಡುವಂತಹವರು ಬಂಗಾರವನ್ನು ಹಾಕಿಕೊಂಡರೆ ಅವರಿಗೆ ಏನೋ ಒಂದು ರೀತಿಯ ಸಂತೋಷ ಬಂಗಾರವನ್ನು ಧರಿಸಿಕೊಂಡು ಓಡಾಡುತ್ತಿದ್ದರೆ ಏನೋ ಒಂದು ರೀತಿಯ ಉಲ್ಲಾಸ ಅವುಗಳನ್ನು ಹಾಕಿಕೊಂಡು ಓಡಾಡುತ್ತಿದ್ದರೆ ಅವರಿಗೆ ಎಲ್ಲಿಲ್ಲದ ರೀತಿಯ ಸಂತೋಷ ಸಮಾ ಸೌಗಂಧತೆ ಮತ್ತು ಸಮೃದ್ಧಿ ಅನ್ನೋ ರೀತಿಯಲ್ಲಿ ಅವ್ರು ಧರಿಸುತ್ತಾರೆ ಬಂಗಾರದ ಬಳೆಗಳನ್ನು ಎಲ್ಲರೂ ಹಾಕಿಕೊಳ್ಳುತ್ತಾರೆ ಮಹಿಳೆಯರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯ್ ವಯಸ್ಸಾದಂಥ ಮುದುಕಿಯವರೆಗೂ ಎಲ್ಲರೂ ಬಳೆಗಳನ್ನು ಧರಿಸುತ್ತಾರೆ ಬಳೆಗಳನ್ನು ಹಾಕಿಕೊಂಡು ಅದರಿಂದಾಗಿ ಅದರ ಗುಣ ಉತ್ತಮ ಮಟ್ಟದ ಎಲ್ಲಿ ನೋಡಿದರೂ ಸಹ ಅದರ ಸೌಗಂಧತೆಯೇ ಬೇರೆ ಎನಿಸಬಹುದು ಬಂಗಾರದ ಬಳೆಗಳನ್ನು ಹಾಕಿಕೊಂಡರೆ ಸಂತೋಷವೋ ಸಂತೋಷ ಬಂಗಾರದ ಬಳೆಗಳನ್ನು ಧರಿಸಿಕೊಂಡು ಓಡಾಡುತ್ತಿದ್ದರೆ ಬಳೆಗಳ ಘಲ್ ಘಲ್ ಘಲ್ ಎನ್ನುವಂತಹ ನಾದಗಳು ನಮ್ಮನ್ನು ತುಂಬ ತುಂಬ ಖುಷಿಪಡಿಸುತ್ತವೆ ಬಂಗಾರದ ಬಳೆಗಳು ಗಾಜಿನ ಬಳೆಗಳು ಎಲ್ಲ ರೀತಿಯ ಬಳೆಗಳನ್ನು ಮಹಿಳೆಯರು ಧರಿಸುತ್ತಾರೆ ಬಳೆಗಳೆಂದರೆ ಎಲ್ಲರಿಗೂ ಅದ್ಭುತವಾದಂತಹ ವಿಷಯ ಬಳೆಗಳು ಬಳೆಗಳು ಧರಿಸುವುದೆಂದರೆ ಒಂದು ಸಾಮಾನ್ಯ ರೀತಿಯಂಥದ್ದಲ್ಲ ದೇವಾನು ದೇವತೆಗಳು ಕೂಡ ಬಳೆಗಳನ್ನು ಧರಿಸಿಕೊಳ್ಳುತ್ತಾರೆ ಬಳೆಗಳನ್ನು ಧರಿಸಿಕೊಂಡು ಜೀವನಾನ ಬ ದೇವತೆಗಳು ಕೂಡ ಮಹಿಳೆಯ ದೇವಾನು ದೇವತೆಗಳು ಕೂಡ ಬ ಬಳೆಗಳನ್ನು ಧರಿಸುತ್ತಾರೆ ಬಳೆಗಳು ಮಹಿಳೆಯರಿಗೆ ಒಂದು ಶೋಭಿತವಾದಂಥಹದ್ದು ಬಳೆಗಳನ್ನು ಹಾಕಿಕೊಂಡು ಹಾಕಿಕೊಂಡಿದ್ದರೆ ಏನೋ ಒಂದು ರೀತಿಯ ಉತ್ತಮವಾದಂತಹ ಗುಣವೆಂದೇಳಬಹುದು ಬಂಗಾರದ ಬಳೆಗಳು ಹಾಕಿಕೊಂಡರೆ ಎಲ್ಲರಿಗೂ ಒಂದು ರೀತಿಯ ಸಂತೋಷವನ್ನುಂಟು ಮಾಡುತ್ತದೆ ಬಂಗಾರದ ಬಳೆಗಳು ಹಾಕಿಕೊಂಡರು ಎಲ್ಲವೂ ಒಂದು ರೀತಿಯ ನೀತಿಯಾಗಿ ಇರುತ್ತದೆ ಬಂಗಾರದ ಬಳೆಗಳಿಲ್ಲದಿದ್ದರೆ ಮನುಷ್ಯನು ಎಲ್ಲಾ ರೀ ವ್ಯಕ್ತಿತ್ವವನ್ನು ನೋಡಬಹುದು ಬಂಗಾರದ ಬಳೆಗಳನ್ನು ಹಾಕಿಕೊಂಡರೆ ಒಂದು ರೀತಿಯ ಸಂತೋಷ ಸಮಾಧಾನವೆಂದೇಳಬಹುದು